ಗ್ರಾಮೀಣ ಪ್ರದೇಶದ ಜನರು ಆಟಗಳನ್ನು ಆಡೋದರಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೀಬಹುದು ಆಟೋಟಗಳಲ್ಲಿ ಭಾಗವಯ್ಸೋದ್ರಿಂದ ಅವ್ರಿಗೆ ಮನೊರಂಜನೆ ಸಿಗುತ್ತೆ ಜನ್ರ ನಡುವೆ ಉತ್ತಮ ಸಂಬಂಧ ಏರ್ಪಡುತ್ತೆ ಬಾಂಧವ್ಯ ವೃದ್ಧಿಯಾಗುತ್ತೆ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ದೊರೀತದೆ ದೈಹಿಕ ಕ್ಷಮತೆ ಹೆಚ್ತದೆ ಸಮಯದ ಸದುಪಯೋಗ ಆಗುತ್ತೆ ಬೇಡದ ವಿಚಾರಗಳಿಗೆ ಹೋಗತಕ್ಕಂಥದ್ದು ತಪ್ತದೆ ದುಶ್ಚಟಗಳಿಗೆ ಬಲಿಯಾಗತಕ್ಕಂಥ ಒಂದು ಸಂದರ್ಭಗಳು ತಪ್ತವೆ ಹಾಗೆನೆ ಮಾನಸಿಕವಾಗಿ ಸದೃಢರಾಗ್ತಾರೆ ಆಟಗಳನ್ನು ಆಡೋದರಿಂದ ಮಾನಸಿಕ ಒತ್ತಡ ನಿವಾರಣೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಜೊತೆಗೆ ಆತ್ಮೀಯತೆ ಬೆಳೀತದೆ ಜೊತೆಗೆ ಸ್ನೇಹ ವೃದ್ಧಿಯಾಗತಕ್ಕಂಥದ್ದನ್ನು ನಾವು ಕಾಣ್ತೇವೆ ಮು ಮುಖ್ಯವಾಗಿ ಹಳ್ಳಿಗಳಲ್ಲಿ ಸಮುದಾಯಗಳಲ್ಲಿ ಜೀವನ ನಡ್ಸ್ತಕ್ಕಂಥದ್ದು ನಾವು ಕಾಣ್ತೇವೆ ಇದು ಸಂಘ ಜೀವನಕ್ಕೆ ಉತ್ತಮ ಬುನಾದಿಯಾಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಉತ್ತಮ ಆಟ ಆಡೋದರಿಂದ ವೈಯಕ್ತಿಕ್ವಾಗಿ ಹಾಗೂ ಗುಂಪುಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಇರುತ್ತೆ ಈ ಸ್ಪರ್ಧೆಗಳಿಗೆ ನಾವು ತಾಲೂಕು ಮಟ್ಟದಲ್ಲಿ ಭಾಗವಹಿಸ್ಬೋದು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸ್ಬೋದು ಜಿಲ್ಲಾ ಹಂತದಲ್ಲಿ ಪ್ರಶಸ್ತಿನ ಪಡೆದ್ರೆ ರಾಜ್ಯಮಟ್ಟದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇರುತ್ತೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಸುತ್ತಿಗೇರಿದರೆ ರಾಷ್ಟ್ರ ಮಟ್ಟಕ್ಕೆ ಸ್ಪರ್ಧಿಸತಕ್ಕಂಥ ಒಂದು ಅವಕಾಶ ಲಭ್ಯ ಆಗುತ್ತೆ ಈ ರೀತಿ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಗೆ ಭಾಜನರಾದಂಥ ಸಂದರ್ಭ ಇದ್ದರೆ ಗ್ರಾಮೀಣ ಭಾಗದ ಆಟಗಾರರು ತಮ್ಮ ಊರಿನ ತಮ್ಮ ತಾಲೂಕಿನ ತಮ್ಮ ಜಿಲ್ಲೆಯ ತಮ್ಮ ರಾಜ್ಯದ ಹೆಸ್ರನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಇದರಿಂದ ವೈಯಕ್ತಿಕವಾಗಿ ಆಟಗಾರರಿಗಷ್ಟೆ ಅಲ್ಲ ಅವರು ತಮ್ಮ ನಾಡನ್ನೇ ಪ್ರಶಂಸೆಗೆ ಒಳಪಡ್ತಕ್ಕಂಥ ಕೆಲ್ಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹ್ದು